ಹಾಂ ರೀ ಎಷ್ಟು ಮಂದಿ ಇದೀರಿ ಚಂದ್ರಪಾಲ್ ಡ್ಯಾಮ್ ರೀ ಹಾಂ ರೀ ಅಪ್ ಆ್ಯಂಡ್ ಡೌನ್ ಚಾರ್ಜ್ ಎರಡು ಆಗ್ತದೆ ನೋಡ್ರಿ ಒಂದು ಆರರಿಂದ ಏಳು ಸಾವಿರ ಇಲ್ರಿ ನಿಮಗ್ ಇಲ್ಲಿಂದ ಕರ್ಕೊಂಡು ಹೋಗಿ ಬರೋ ಟೈಮಿಗೆ ಖಾಲಿ ಬರ್ಬೆಕು ಆಗ್ತತ್ ಪ್ಯಾಸೆಂಜರ್ ಯಾರು ಸಿಗೋಲ್ಲ ಏನು ಇಲ್ಲ ಖಾಲಿ ಬರಬೇಕಲ್ಲ ಸಿಗೋಲ್ಲ ರೀ ಯಾಕಡೆದು ಪೂರ ಒಳಗದದು ಪೂರ ಡ್ಯಾಮಲಿಂದ ಯಾವ ಪ ಯಾವ ಇವು ಸಿಗ್ತವೆ ಹೇಳ್ರ್ಯಾ ಪ್ಯಾಸೆಂಜರ್ ರೋಡಿಗೆ ಸಿಗ್ತವೆ ರೀ ಒಳಗ್ ಸಿಗಬೇಕಲ್ಲ ಒಳಗ್ ಯಾವ್ದಾರ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಮೊದ್ಲೇ ನೋಡಿರಿಲ್ಲ ಬೇಸ್ಗೆ ಅದ ಯಾರು ಬತ್ತೆ ಅಂದರು ಒಳ್ಗಡೆ ದೂರ ಬೇಸ್ಗೆಗೆ ಯಾರು ಬರ್ತಾರೆ ರೀ ಹೇಳ್ರಿ ನೀವೇ ಎಲ್ಲದ ಗೊದ್ದರ ರೀ ಅದೂ ಈ ಮಧ್ಯಾಹ್ನ ಒಂದು ಒಂದಕ್ಕೆ ಯಾರು ಬರ್ತಾರೆ ಹೇಳ್ರಿ ಸಂಜೆಗ್ ಬರ್ತಾರೆ ಎಲ್ಲರ್ ನಾಲ್ಕು ಐದು ಅಂದಲಿ ಏಳು ಎಂಟು ತನಕ ಬರ್ತಾರೆ ಮಟ ಮಟ ಮಧ್ಯಾಹ್ನ ಹೊತ್ತಿಗೆ ನೀವು ಬಾರಾ ಒಂದಕ್ಕೆ ಅಂದ್ರೆ ಯಾರು ಹೋಗ್ತಾರ್ ಹೇಳ್ರಲ್ಲ ಅಷ್ಟು ದೂರ ಅದೇ ನಮಗ ನಮ್ಗೆ ಎಷ್ಟಾತ್ ಆಷ್ಟ್ ಹೇಳ್ತೀವಿ ರೀ ನಿಮ್ಗೆ ಭಾಳ ಅನಿಸಿರ್ಬೇಕದು ಕೇಳ್ರಿ ಬೇಕಾದ್ರೆ ಆಜು ಬಾಜು ಎಲ್ಲರಿಗೆ ಬೇರೆ ಬೇರೆ ಎಲ್ಲರಿಗೆ ನಾವು ನಾವು ಖೂನ ಇದ್ದೇವಂದೆ ಕಮ್ಮಿ ಹೇಳಿರ್ ರೀ ನಿಮಗಿನ್ನ ಅಲ್ಲ ಹೆಚ್ಚು ಬಾಜು ಎಲ್ಲರ್ ಇದ್ದೊರಿಗೆ ನಾ ಹೆಚ್ಚಿಗ್ ಹೇಳ್ತೀವ ನಾವು ಬೇರೆ ಯಾರ್ತವ ಇದ್ದರು ಇಲ್ರಿ ಏನು ಕಮ್ಮಿ ಮಾಡೋಕ್ ಆಗಲ್ಲ ರೀ ನಾವು ಬಿ ದುಡ್ದು ತಿನ್ನಬೇಕ್ ಆಗ್ತದ್ ರೀ ಮೆಹನತ್ ಮಾಡ್ತೀವಿ ನಾವು ಇಲ್ಲಿಂದ ಅಲ್ಲಿಗೆ ಬಿಸ್ಲಾಗ ಬರಬೇಕು ಮತ್ತು ಅಲ್ಲಿಂದ ಈ ಕಡೆ ಬರಬೇಕಾ ನಾನು ಮಜಾ಼ಕ್ ಅದ ರೀ ನೋಡ್ರಿ ಇಲ್ಲಿ ಬಿಸಿಲದು ಹೆಂಗದ ಪೂರ ಏನಿಲ್ಲಅಂದ್ರೆ ಐವತ್ತು ಕಿಲೋಮೀಟ್ರ್ ಅದರದು ಪೂರ ನಾವು ಹೋಗೋದ್ ಬರೀ ಶಂಬರ್ ಆತದಲ್ ರೀ ಇಲ್ಲ ಇಲ್ಲ ಆಗಲ್ಲ ರೀ ಅಲ್ಲಿ ಕ್ಯಾ ಆಟೋ ಹೋಗಲ್ಲ ಏನಿಲ್ಲ ರೀ ಬರೀ ಕ್ಯಾಬ್ ಅಷ್ಟೆ ಹೋಗ್ತವ್ ಅಲ್ಲಿ ಏನು ಹೋಗಲ್ಲ ರೀ ಅವು ಕ್ಯಾಬ್ ಹೋಗಲ್ಲ ಏನು ಮಟ ಮಟ ಮಧ್ಯಾಹ್ನ ಹೊತ್ತಿಗೆ ಯಾರು ಹೋಗ್ತಾರ್ ಅಲ್ಲಿ ಒಳಗೆ ಸಂಜೆ ಆದ್ರು ಹೋಗಲ್ಲ ಅಲ್ಲಿ ಜಲ್ದಿ ಚಂದ್ರಪ್ಪನ ಡ್ಯಾಮ್ ಅಂದರೆ ಯಾರು ಬಿ ನಾ ಹೇಳತ್ತಿವಲ್ರಿ ನಮ್ಮದು ಏಳು ಸಾವಿರ ಅಂತ ಹ್ಞೂ ಆಯ್ತು ಐದುವರೆ ಸಾವಿರ ಕೊಡ್ರಿ ಐದುವರೆ ಸಾವಿರ ಕೊಡ್ರಿ ಐದುವರೆ ಐದುವರೆ ಊಟ ರೀ ನಮ್ದು ಹಂಗೇನ್ ಆಗ್ತದ ರೀ ನೀವು ಕ್ಯಾಬ್ ಡ್ರೈವರಿಗೆಲ್ಲ ನೀವು ನೋಡ್ಕೊ ಬೇಕಾಗ್ತದೆ ಆಟೋ ಡ್ರೈವರಿಗೆ ಹ್ಞೂ ನಮ್ದೇನು ಊಟ ಗೀಟ ನಮ್ದು ಏನು ಇರೋಲ್ ರೀ ಖಾಲಿ ನಮ್ದೂ ನಮ್ದು ಡಿಸೇಲ್ ಚಾರ್ಜ್ ಮತ್ತು ನಮ್ದು ಅಪ್ ಆ್ಯಂಡ್ ಡೌನ್ ಚಾರ್ಜ್ ಅಷ್ಟೆ ಇದು ಆಗ್ತದಲಾ ಐದು ಸಾವಿರ ಒಳಗೆ ಹ್ಞೂ ಆಯ್ತು ಆಯ್ತು ಆಯ್ತು ಆಯ್ತು ರೀ ಐದು ಸಾವಿರ ಐದು ಸಾವಿರ ನೋಡ್ರಿ